ನಾವು ಕೋಟೆಗೆ ಹೋಗ್ಬೇಕಂತ ಒಂದು ಗಾಡಿ ಮಾಡಿದ್ದೀವ್ರಿ ನಿಮ್ಮ ಕಸ್ಟಮರ್ಗೆ ಗಾಡಿ ಬರಲೇ ಇಲ್ಲ ಅದು ಗಾಡಿ ಬಂದು ನಾವು ತುಂಬ ಹೊತ್ತ್ ಕಾಯುತ್ತಾ ಇದೀವಿ ಇಲ್ಲೇ ಮನೆಯಲ್ಲಿ ಕೋಟೆಗೆ ಹೋಗ್ಬೇಕಂತ ಕುತ್ಗಂಡಿದೀವಿ ನಾವು ನಮ್ಮ ಫ್ರೆಂಡ್ಸು ತುಂಬ ಹೊತ್ತಾಯ್ತು ಬರಲೇ ಇಲ್ಲ ಗಾಡಿ ಬೇರೆ ಒಂದು ಗಾಡಿ ಸಿಕ್ಕಿದೆ ನಮಗೆ ನಾವು ಹೋಗ್ತಾ ಇದೀವಿ ಕೋಟೆ ನೋಡೋಕ್ಕೆ ಈ ಥರ ಮಾಡಿದರೆ ಹೇಗ್ರಿ ಬೇಜಾರಾಗಲ್ಲವಾ ನಮಗೆ ಗಾಡಿ ಕಳಿಸ್ಬೇಕು ತಾನೇ ನೀವು ನಿಮ್ಮ ಕಸ್ಟಮರಿಗೆ ಹೇಳ್ಬೇಕ್ರಿ ನೀವು ಗಾಡಿ ಕಳಿಸ್ಬೇಕು ಹೇಳಿದ್ ಮೇಲೆ ಒಂಥರ ಫ್ರೆಂಡ್ಸ್ಗಳೆಲ್ಲ ನಾವು ಹೋಗ್ತಿರ್ತೀವಿ ನಿಮ್ಮನ್ನೇ ನೆಚ್ಕೊಂಡಿರ್ತೀವಿ ನಾವು ಒಂದು ಗಾಡಿ ಬೇಕು ಅಂತ ಆದ್ರೆ ನೀವು ಕಳ್ಸೋಲ್ಲ ಅಂತ ಇದಾಯ್ತಲ್ಲ ಹಂಗಾಗಿ ನಾವು ಬೇರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವ್ರಿ ಈಗ ಸದ್ಯ ನೋಡ್ಕೊಂಬರ್ತೀವಿ ನಿಮ್ಮ ಕಸ್ಟಮರಿಗೆ ಹೇಳ್ಬಿಡಿ ಗಾಡಿ ಬೇಡ ನಮಗೆ ತುಂಬ ಲೇಟ್ ಆಯಿತು ಹೇಳ್ಬಿಡ್ರಿ ತುಂಬ ಲೇಟಾಗಿದೆ ಅದಕ್ಕೆ ನಾವು ಬೇರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಕಸ್ಟಮರಿಗೆ ಹೇಳ್ ಬಿಡಿರಿ ನಮಗ್ ಭಾಳ ಲೇಟಾಗಿದೆ